ನನ್ನ ಮೆಚ್ಚಿನ ಬೈಕು ಪಲ್ಸರ್ ಗಾಡಿ ನನ್ನ ಬಳಿ ಈಗ ಸಧ್ಯಕ್ಕೆ ಯಾವ್ದೂ ಬೈಕ್ ಇಲ್ಲ ನಂಗೆ ಇಷ್ಟ ಆಗೋವಂಥ ಬೈಕ್ ಅಂದರೆ ಪಲ್ಸರ್ ನೀಲಿ ಕಲ್ಲರು ನಾನು ಇಲ್ಲೇ ಸುತ್ತಮುತ್ತ ಹೋಗಬೇಕಂದ್ರೆ ಸ್ಕೂಟಿಯಲ್ಲಿ ಹೋಗ್ಬೋದು ನಾನಿಲ್ಲಿ ಸುತ್ತಮುತ್ತ ಬಿಟ್ಟು ಬೇರೆ ಸ್ ಸ್ಥಳಕ್ಕೆ ಹೋಗಬೇಕು ಅಂದರೆ ಅಂಡ್ರೆಡ್ ಕಿಲೋಮೀಟರ್ ಮೇಲೆ ಟ್ರಿಪ್ ಹೋಗಬೇಕು ಅಂದುಕೊಂಡ್ರೆ ನನ್ನ ಬ್ ಬೈಕಲ್ಲಿ ಹೋಗದು ಒಳ್ಳೇದು ಉದಾಹರ್ಣೆಗೆ ಬುಲೆಟ್ ಬೈಕ್ ಆಗಿರ್ಬೋದು ಬಜಾಜ್ ಆಗಿರ್ಬೋದು ಯಾವುದೇ ಬೈಕಲ್ಲಿ ಹೋಗ್ಬೋದು ಆದರೆ ಒಳ್ಳೆಯ ಮೈಲೇಜ್ ಕೊಡೋ ಬೈಕಲ್ಲಿ ಹೋದರೆ ಒಳ್ಳೆಯದು ಮತ್ತು ಹಣ ಕೂಡ ಉಳಿತಾಯ ಮಾಡ್ಬೋದು